ಹಾಂ ಹೇಳಿ ಕೇಳಿಸ್ತಿದೆ ಹಾಂ ಹೌದು ಮ್ಯಾನೇಜರೇ ನೀವು ಯಾರು ಹಾಂ ಹೇಳಿ ಏನಾಗಬೇಕಿತ್ತು

ಹಾಂ ಓಕೆ ಬನ್ನಿ ಓಪನ್ ಮಾಡ್ಕೋಡ್ತೇನೆ

ಹಾಂ ಎಷ್ಟು ಜನ ಬರ್ತೀರ ಐದು ಜನ ಬರ್ತೀರಾ ಓಕೆ ಬನ್ನಿ ಹಾಂ ನಾಳೆ ಹತ್ತು ಗಂಟೆಗೆ ಬನ್ನಿ ನಾನಿರ್ತೇನೆ ಓಪನ್ ಮಾಡ್ಕೊಡ್ತೇನೆ ಹಾಂ ನಿಮ್ಮದು ಪಾನ್ ಕಾರ್ಡು ಆಧಾರ್ ಕಾರ್ಡು ಮತ್ತೆ ನಿಮ್ಮ ಭಾವಚಿತ್ರ ಇಷ್ಟಿದ್ದರೆ ಸಾಕು ನಿಮ್ಮದು ಕ್ಯಾಸ್ಟ್ ಇನ್ಕಮು ಇಷ್ಟು ತಗೊಂಡು ಬರ್ರಿ ಅವೆಲ್ಲ ನಕಲು ಪ್ರತಿಗಳು ತಗೋ ಬನ್ನಿ

ಇಲ್ಲ ನೀವು ಯಾರದ್ಯಾರದ್ದು ಅಕೌಂಟ್ ಮಾಡಿಸ್ಬೇಕಂತ ಇದ್ದಿರೋ ಅವ್ರೆಲ್ಲಾರದ್ದು ತರಬೇಕು

ಹಾಂ ಬ್ಯಾಲೆನ್ಸ್ ಓಪನ್ ಮಾಡಿದಾಗ ಒಂದು ಫೈವ್ ಹಂಡ್ರೆಡ್ ಹಾಕಬೇಕು ಮತ್ತೆ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದರೆ ನಿಮ್ಗೆ ಸಾಲ ಸೌಲಭ್ಯ ಕೂಡ ತುಂಬ ಬೇಗ ಸಿಗುತ್ತೆ ಹಾಂ ಆವಾಗವಾಗ ಟ್ರಾನ್ಸಾಕ್ಷನ್ ಆಗ್ತಿರಬೇಕು ಅಕೌಂಟಲ್ಲಿ ಓಪನ್ ಮಾಡಿದಾಗ ಐನೂರು ರೂಪಾಯಿ ಹಾಕ್ಬೇಕು

ಹಾಂ ಓಕೆ ಬನ್ನಿ ನಾನಿರ್ತೀನಿ ಓಪನ್ ಮಾಡಿಕೊಡ್ತೇನೆ ಹಾಂ ಐದು ಜನ ನಾಳೆಯೇ ಓಪನ್ ಮಾಡ್ತೀರಾ ಹಾಂ ಓಕೆ ಬನ್ನಿ ಇರ್ತಿನಿ ಬನ್ನಿ ಹತ್ತು ಗಂಟೆಗೆ ಬನ್ನಿ

ಹಾಂ ಹೇಳಿ ಹಾಂ ಹೇಳಿ ಇನ್ನೇನಾದ್ರೂ ಗೊ ಹಾಂ ಹಾಂ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇದ್ದರೆ ಸಾಲ ಬೇಗ ಸಿಗುತ್ತೆ ಹಾಂ ಮಾಡ್ತಾ ಇರ್ರಿ ಬೇಗನೆ ಸಿಗುತ್ತೆ ಸಾಲ

ಹಾಂ ನಾಳೆ ಬನ್ನಿ ಏನು ಪ್ರಾಬ್ಲಮಿಲ್ಲ ಓಪನ್ ಮಾಡಿಕೊಡ್ತೇನೆ ಹಾಂ ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತು ಕ್ಯಾಸ್ಟ್ ಇನ್ಕಮು

ಹಾಂ ನಿಮ್ಮ ಫೋಟೊ ತಗೋ ಬನ್ನಿ ಹಾಂ ನಿಮ್ಮ ಫೋಟೊ ಎರಡು ತೊಗೋ ಬನ್ನಿ ಹಾಂ ನಿಮಗೆ ಹೆ ಟಿ ಎಮ್ ಕೂಡ ಬೇಕಾ ಹಾಂ ಓಕೆ ತಗೋ ಬನ್ನಿ ಎರಡು ತಗೋ ಬನ್ನಿ ಮತ್ತೆ ಇನ್ನು ಮುಖ್ಯ ನಾಲ್ಕು ಜನದ್ದು ಫೋಟೊ ಎರಡೆರಡು ತಗೋ ಬನ್ನಿ ಮತ್ತೆ ಜೆರಾಕ್ಸ್ ಕೂಡ ತಗೋ ಬನ್ನಿ ಅವ್ನೆಲ್ಲ ಜೆರಾಕ್ಸ್ ಮಾಡ್ಸ್ಕೊಂಡು ತಗೋ ಬನ್ನಿ ಹಾಂ ಓಕೆ